ನಮ್ಮ ರಾಜ್ಯದಲ್ಲಿ ಸಾಂಸ್ಕೃತಿಕ ತುಂಬ ಚೆನ್ನಾಗಿದೆ ಅದರಿಂದ ಈಗಿನ ಕಾಲದ ಮಕ್ಕಳಿಗೆ ಅದರ ಅರಿವು ಸ್ವಲ್ಪ ಕಮ್ಮಿ ಇದೆ ಸೊ ಅದರಿಂದ ಮತ್ತು ತುಂಬ ಸರ್ಕಾರ ಹಾಗೂ ಇತರೆ ಸಂಸ್ಥೆಗಳು ತುಂಬ ಪ್ರಯತ್ನ ಪಡ್ತಿದೆ ಅವರಿಗೆ ಅರಿವು ಮೂಡಿಸಲು ಅಂದರೆ ಏನಾದರೂ ಶೋಗಳು ಮಾಡೋದರಿಂದ ಮತ್ತು ಬುಕ್ಸ್ ಕೊಡೋದರಿಂದ ಮತ್ತು ಅವರಿಗೆ ನಾಟಕಗಳು ಮಾಡಿ ತೋರಿಸೋದರಿಂದ ಮತ್ತು ಶೋಷಿಯಲ್ ಮೀಡಿಯಾ ಅಂತರ್ಜಾಲದಿಂದ ಮತ್ತು ನ್ಯೂಸ್ಗಳಿಂದ ಅವರಿಗೆ ಅರಿವು ಮೂಡಿಸುತ್ತಿದ್ದಾರೆ ಕನ್ನಡ ಭಾಷೆಯು ತುಂಬ ಒಳ್ಳೆಯದು ಹಾಗೂ ಭಾರತ ಭಾಷೆಗಳಲ್ಲಿ ಅದು ಕೂಡ ಒಂದು ತುಂಬ ಹಳೆಯ ಭಾಷೆ ಆಗಿರೋದ್ರಿಂದ ಇದು ಕೂಡ ಒಂದು ಪ್ರಾಂತೀಯ ಭಾಷೆ ಇದನ್ನು ಉಳಿಸಲು ತುಂಬ ಜನ ಹೋರಾಡುತ್ತಿದ್ದಾರೆ ತುಂಬ ವರ್ಷಗಳಿಂದ ತುಂಬ ಜನ ಹೋರಾಡುತ್ತಿದ್ದಾರೆ ಕನ್ನಡ ಭಾಷೆಯನ್ನು ಉಳಿಸಲು ನಾವು ನಾವು ನಮ್ಮದಾದಷ್ಟು ನಾವು ಒಂದು ಖುಷಿ ಮಾಡಬೇಕಾಗುತ್ತದೆ ಏಕೆಂದರೆ ಅವ ಅವರ ಅವರ ಪ್ರಾಂತೀಯ ಭಾಷೆಯನ್ನು ಕಾಪಾಡಿಕೊಂಡರೆ ಅವರ ಪ್ರಾಂತ್ಯವನ್ನು ಕಾಪಾಡಿಕೊಂಡ ಹಾಗೆ ಏಕೆಂದರೆ ಅದು ನಮ್ಮ ಭಾಷೆ ನಮ್ಮ ತಾಯಿಯ ಭಾಷೆ ಎಂದು ನಾವು ಹೆಮ್ಮೆಯಿಂದ ಎಲ್ಲಿ ಹೋದರು ಹೇಳಿಕೊಳ್ಳಬೋದು ಮತ್ತು ನಮ್ಮ ಭಾಷೆನ ನಾವು ಬೇರೆಯವರಿಗೂ ಕೂ ಸಹ ಹೇಳಿಕೊಡಬೇಕಾಗುತ್ತದೆ ನಮ್ಮ ಸ್ನೇಹಿತರಿಗೆ ಆಗಲಿ ನಮ್ಮ ಅಕ್ಕಪಕ್ಕದ ರಾಜ್ಯದವರಿಗಾಗಲಿ ನಾವು ಅರಿವು ಮೂಡಿಸಬೇಕಾಗುತ್ತದೆ ನಮ್ಮ ಭಾಷೆಯ ಪ್ರಖ್ಯಾತಿ ಏನು ಅದರ ಅದರ ಸ್ಪೆಷಲ್ ಏನಂತ ನಾವು ತಿಳಿಸ್ಬೇಕಾಗುತ್ತದೆ